ಹಾಂ ನಮಸ್ಕಾರ ಹೇಳಿ ಸಾರ್ ತಮ್ಮ ಹೆಸ್ರ್ ಏನು ಸ್ವಾಮಿ ರಬ್ಬರ್ ಮರ ಇರಲಿ ತಾವು ಯಾರು ತಮ್ಮ ಹೆಸ್ರು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ರಬ್ಬರ್ ಮರ ಸಿಕ್ಕುತ್ತೆ ಅದು ಕ್ಯೂಬಿಕ್ ಮೀಟ್ರ್ ಲೆಕ್ಕ ನಿಮ್ಗೆ ಎಷ್ಟು ಕ್ಯೂಬಿಕ್ ಮೀಟ್ರ್ ಬೇಕು ಆಮೇಲೆ ಕೆಲಸ ನೀವೇ ಮಾಡ್ತೀರ ಇಲ್ಲ ನಮ್ಮ ಇಲ್ಲೀ ಲೇಬರ್ ಹತ್ತಿರ ಮಾಡ್ಸಿ ಕೊಡಬೇಕಾ

ಹಾಂ ಪ್ಲೇನಿಂಗು ಪ್ಲೇನಿಂಗೇನು ಬೇಡವಾ ನಮ್ಮಲ್ಲಿ ಆಂ ಆಂ ಆಂ ಸರಿ ಸರಿ ಮರ ಇದೆ ನೀವೂ ಒಂದು ಸರಿ ಬನ್ನಿ ನೋಡಿ ಅದು ಬಂದು ನೋಡ್ಬಿಟ್ ಮೇಲೆ ನೀವು ಅದು ನಿಮಗೆ ಸೆಲೆಕ್ಟ ಸೆಲೆಕ್ಟ್ ಆಗೋ ಮರ ನಿಮ್ಮದು ಯಾವುದು ಸೆಲೆಕ್ಟೆಡು ಆ ಮರದ ಪೀಸ್ ತೆಗೆದು ಕ್ಯೂಬಿಕ್ ಮೀಟ್ರಲ್ಲಿ ಲೆಕ್ಕ ಹಾಕ್ತೀವಿ ನಾವು ಅದು ಪಾಲಿಷ್ ಮಾಡೋದು ಅತ್ತಿ ಅತ್ತಿ ಒಡೆದು ಪಾಲಿಷ್ ಮಾಡೋದು ಎಲ್ಲ ನಮಗೇ ಸೇರಿದ್ದು ಆಂ ಅದೆಲ್ಲ ನಾವು ಮಿಲ್ ಅಂದ ಮೇಲೆ ಈಗ ಸುಮ್ಮನೆಗಾಗ್ತದಾ ಸರ್ ಅದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಬಿಟ್ ಕೊಡ್ಬೋದೆ ಹೊರ್ತು ಮರ್ದಳ್ಳಿ ನಿಮಗೆ ಅತ್ತಿ ಮಿಷೀನೂ ಮತ್ತು ಈ ಪಾಲಿಷ್ ಮಾಡೋದನ್ನ ಬಿಡಕಾಗ್ತಾ ನಮಗೆ ನೀವು ಕೇಳಿ ಏನ್ ಬೆಲೆ ಬೇಕು ಅಂತ ಅದು ಕ್ಯೂಬಿಕ್ ಮೀಟ್ರು ನಾಲ್ಕೂವರೆ ಸಾವಿರ ರೂಪಾಯಿ ಇರೋದು ಅಲ್ಲಿ ನೀವೂ ಕಮ್ಮಿ ಗಿಮ್ಮಿ ಕೇಳಬಾರ್ದು ಹಾಂ ಅಲ್ಲಿಗೆ ಬನ್ನಿ ಹಾಂ ಹಾಂ ನಾವೆಲ್ಲ ಕಂಡೀಷನ್ ಮರಗಳೇ ತರೋದು ವುಡ್ಡೆನು ಫೈನ್ ಆಗದೆ ಆದರೆ ಕ್ಯೂಬಿಕ್ ಮೀಟ್ರ್ ಮಾತ್ರ ನಾಲ್ಕೂವರೆ ಸಾವಿರ ರೀ ಅದು ನಾಲ್ಕೂವರೆ ಸಾವಿರಕ್ಕೆ ಕಮ್ಮಿ ಕೇಳಿದರೆ ಅದು ನಮ್ಗೆ ಗೀಟಾಗಿ ಗೀಟಾಗಿಲ್ಲ ನೀವು ಕೇಳ್ಲೂ ಬೇಡಿ ಹಾಗಾಗಿ ಬಂದು ನೋಡಿ ಮರನೀಗ ಬಂದು ನೋಡ್ಬಿಟ್ಟು ನಿಮಗೆ ಸೆಲೆಕ್ಟೆಡು ಹಾಂ ಹಾಂ ಸೆಲೆಕ್ಟೆಡ್ ಬನ್ನಿ